ನಮ್ಮ ಪ್ರದೇಶದಲ್ಲಿ ಸಾಂಪ್ರದಾಯಿಕ ಆಟ ಅಂದರೆ ಕಬಡ್ಡಿ ಕೊಕ್ಕೊ ಲಗೋರಿ ನಾವು ಸ್ಕೂಲ್ ಟೈಮ್ಸ್ ಅಲ್ಲಿ ನಮ್ಮ ಶಾಲೆ ಟೈಮಲಲ್ಲಿ ಇದ್ದಾಗ ಕಬಡ್ಡಿಯನ್ನ ತುಂಬ ಚೆನ್ನಾಗಿ ಆಡ್ತಿದ್ವಿ ಆಮೇಲೆ ಕೊಕ್ಕೊ ಲಗೋರಿ ಲಗೋರಿ ಅಂತು ನಮ್ಮದು ಫೆವ್ರೇಟ್ ಗೇಮ್ ಆಗಿತ್ತು ನಾವು ಲಗೋರಿಯಲ್ಲಿ ಈ ಕಡೆ ಏಯ್ಟ್ ಮೆಂಬರ್ಸ್ ಈ ಕಡೆ ಏಯ್ಟ್ ಮೆಂಬರ್ಸ್ ಇತ್ತಿದ್ವಿ ಒಬ್ಬರು ಬಾಲಿಂದ ಒಂದು ಸ್ಟೋನ್ಸ್ಗಳಿಗೆ ನಾವು ಸ್ಟೋನ್ಸ್ಗಳು ಒಂಥರ ಪೈಲಪ್ಪಾಗಿ ಕಾಯಿನ್ಸ್ ಥರ ಒಂದು ಸೇರು ಇದು ಜೋಡಿಸ್ತಾ ಇದ್ವಿ ಸ್ಟೋನ್ಸ್ಗಳನ್ನು ಅದನ್ನು ಬಾಲ್ ತಗೊಂಡು ಆ ಸ್ಟೋನ್ಸ್ನ್ನು ಬಿಳ್ಸೋದು ಯಾರು ಬಿ ಇದು ಬಿತ್ತು ಅಂತಂದರೆ ಅದು ಆ ಬಾಲಿಂದ ಬೇರೆಯವರಿಗೆ ಹೊಡಿಯೋದು ಯಾರು ಹೊಡಿತಾರೆ ಅವ್ರು ಔಟ್ ಅಂತ ಸೊ ಇದರಿಂದ ನನಗೆ ತುಂಬ ಖುಷಿ ಆಗ್ತಿತ್ತು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಆಟಾಡಿ ಆಮೇಲೆ ಕಬಡ್ಡಿ ಅಷ್ಟೇ ಕಬಡ್ಡಿಯಲ್ಲಿ ತುಂಬ ಇದು ಮಜಾ ಬರ್ತಿತ್ತು ಯಾಕಂದರೆ ತುಂಬ ಆಪೋನೆಂಟ್ಸಿಗೆಲ್ಲ ಅಲ್ಲಿ ಹೋಗಿ ಹೆಂಗೆ ಇದು ರೈಡ್ ಮಾಡೋದು ಹೆಂಗೆ ಡಿಫೆನ್ಸ್ ಮಾಡೋದು ಆಮೇಲೆ ಕಬಡ್ಡಿಯಲ್ಲಿ ಬೋನಸ್ ಪಾಯಿಂಟ್ ಅಂತ ಇರ್ತಿತ್ತು ಅದು ತಗೊಬೇಕಂದರೆ ತುಂಬ ಪ್ರ್ಯಾಕ್ಟಿಸ್ ಇರಬೇಕಿತ್ತು ಆಮೇಲೆ ನಮ್ಮ ಶಾಲೆಲೆಲ್ಲ ಇದನೆಲ್ಲ ಕಲ್ಸೋಕೆ ನಮ್ಮ ಸರ್ರ್ ಅಂತಾ ಇದ್ರು ಒಬ್ಬರು ಅವರು ತುಂಬ ಚೆನ್ನಾಗಿ ಕಲಿಸ್ತಿದ್ರು ಅವ್ರು ನಮ್ಮ ಜೊತೆ ಆಟಾಡ್ತಾ ಇದ್ರು ನನಗೆ ತುಂಬ ಇಷ್ಟ ಅಂತಂದರೆ ಲಗೋರಿನೆ ಇಷ್ಟ ಯಾಕಂದರೆ ಅದರಲ್ಲಿ ತುಂಬ ಮಜಾ ಬರುತ್ತೆ ಚೆನ್ನಾಗಿ ಆಟಾಡ್ಬೌದು ಕಬಡ್ಡಿ ಇದ್ರಲ್ಲಿ ಒಂಥರ ಹೆದರಿಕೆ ಇರುತ್ತೆ ಎಲ್ಲಿ ಕಾಲ್ ಕಳ್ಕೊಳ್ತಿವೊ ಕೈಯು ಹೊಗು ಹೋಗುತ್ತೊ ಮುಖ ಹೊಗುತ್ತೊ ಅಂತ ಬಟ್ ಕಬಡ್ಡಿಯಲ್ಲಿ ಇದು ಶಕ್ತಿ ಮೇನ್ ಇದಾಗಿರುತ್ತೆ ಆಮೇಲೆ ಬ್ರೆತ್ನ ಇದು ಕಂಟ್ರೋಲ್ ಮಾಡೋದು ತುಂಬ ಅವಶ್ಯಕವಾಗಿರುತ್ತೆ ಬ್ರೆತ್ತ್ ಎಲ್ಲಾದರು ನಾವು ಔಟ್ ಮಾಡಿ ಒಂದು ಐದು ಜನರಿಗ್ ಔಟ್ ಮಾಡಿ ಬಂದ್ರು ಬ್ರೆತ್ತ್ ಏನಾದರು ಹೋದ್ರು ಅಂತ ಅಂದರೆ ಅದು ಔಟ್ ಅಂತಾ ಹೇಳ್ತಿವಿ ಆಮೇಲೆ ಮತ್ತು ಕೊಕ್ಕೊ ಇನ್ನೇನು ಕೊಕ್ಕೊ ಒಬ್ರು ಹಿಂಗೆ ಒ ಎಲ್ಲ ಸಾಲಾಗಿ ಕೂತಿರ್ತಾರೆ ಯಾರು ಖೋ ಖೋ ಅಂತ ಕೊಡ್ತಾರೆ ಅವರು ಓಡಬೇಕು ಆಮೇಲೆ ಒಬ್ಬರು ರನ್ನರ್ ಅಂತ ಬಿಟ್ಟಿರ್ತಾರೆ ಅವರು ಅವ್ರ ಅವರನ್ನ ಹಿಡಿದ್ರೆ ಅವ್ರು ಔಟ್ ಅಂತ ಸೊ ಇದೆಲ್ಲ ನಂದು ಸಾಂಪ್ರದಾಯಿಕ ಆಟಗಳಾಗಿರುತ್ತೆ ಇದರಲ್ಲೆಲ್ಲ ನನ್ನ ತುಂಬ ಎಂಜೋಯ್ಮೆಂಟ್ ಆಗತ್ತೆ ಆಗುತಿತ್ತು ಈಗ ಅದನೆಲ್ಲ ನೋಡೊಕೆ ಸಿಗೊಲ್ಲ